ಈ ಬುಕ್ಸುಗಳು ಇವತ್ತಿನ ಕಾ ಇವತ್ತಿನ ಜೀವನ ಮಟ್ಟದಲ್ಲಿ ಬಹಳ ಅನುಕೂಲತೆಯನ್ನು ಹೊಂದಿದೆ ಯಾಕೆಂದ್ರೆ ಈ ಬುಕ್ಸುಗಳಿಂದ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಇವತ್ತು ಗ್ರಾಮೀಣ ಭಾಗದ ಹಲವಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ಸ್ಥಿತಿಯಲ್ಲಿ ಸಮಸ್ಯೆಯು ಅನುಭವಿಸ್ತಿರ್ತಾರೆ ಹಾಗಾಗಿ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ತಪ್ಪ ಏನು ಮಾಡ್ತಾರಂದರೆ ಅವರು ಪುಸ್ತಕಕೊಳ್ಳುವ ಶಕ್ತಿ ಅವ್ರ ಕಡೆ ಇರಲ್ಲ ಹಾಗಾಗಿ ಏನು ಮಾಡ್ತಾರೆ ಅವರು ಪಿ ಡಿ ಎಫ್ ಪುಸ್ತಕಗಳ ಮೇಲೆ ಅವಲಂಬನೆ ಆಗೋಕೆ ಇಷ್ಟಪಡ್ತಾರೆ ಹಾಗಾಗಿ ಅವ್ರೇನು ಮಾಡ್ತಾರೆ ಹಲವಾರು ಅಮೆಜಾನ್ ಫ್ಲಿಪ್ಕಾರ್ಟಿನಂತಹ ಒಂದು ಮಾರುಕಟ್ಟೆಯಲ್ಲಿ ಸಿಗುವ ಈ ಪುಸ್ತಕಗಳನ್ನು ಖರೀದಿ ಮಾಡಿ ಅಲ್ಲಿಂದನೇ ಓದ್ತಾರೆ ಅದೇ ರೀತಿ ನೋಡಿದೆನಪ್ಪ ಅಂದರೆ ಇವತ್ತು ಹಲವಾರು ವಿದ್ಯಾರ್ಥಿಗಳಾಗಲಿ ಜನರಾಗ್ಲಿ ಎಲ್ಲರು ಇವತ್ತು ಪುಸ್ತಕಗಳ್ನ ಕೊಂಡು ಓದ್ತೀವಿ ಅನ್ನೋ ಓದ್ತೀವಿ ಓದ್ತಾರೆ ಇವು ಸಮಾಜ್ದಲ್ಲಿ ಯಾಕೆಂದ್ರೆ ಹಲವಾರು ಜನ ಇವತ್ತೇನು ಮಾಡಿದ್ದಾರೆ ಮೊಬೈಲ್ ಮೇಲೆ ಅವಲಂಬನೆ ಹೊಂದಿದ್ದಾರೆ ಇವತ್ತು ಮೊಬೈಲ್ ಇಲ್ಲಪ್ಪ ಇಲ್ಲ ಅಂದರೆ ಓದೋಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಬಂದಿದೆ ಹಾಗಾಗಿ ಏನು ಮಾಡ್ತಾರೆ ಪುಸ್ತಕಗಳನ್ನು ಖರೀದಿ ಮಾಡೋಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಿದ್ರು ಈ ಬುಕ್ಸುಗಳಲ್ಲಿ ಅಮೇಜಾನ್ ಫ್ಲಿಫ್ಕಾರ್ಟಿನಂಥ ಒಂದು ಮಾರುಕಟ್ಟೆಯಲ್ಲಿ ಈ ಪುಸ್ತಕಗಳನ್ನು ಕರೀದಿ ಮಾಡಿ ಮೊಬೈಲ್ಗಳಲ್ಲಿ ಮತ್ತು ಈ ವೆಬ್ಸ್ ಲ್ಯಾಪ್ಟಾಪ್ಗಳಲ್ಲಿ ಟ್ಯಾಬ್ಗಳಲ್ಲಿ ಓದ್ತಾ ಇದ್ದಾರೆ ಇದರಿಂದ ಬಹಳ ಅನುಕೂಲ ಆಗಿದೆ ಈ ಬುಕ್ಸಿಂದ ಇನ್ನೊಂದು ಅನುಕೂಲಪ್ಪ ಏನೆಂದ್ರೆ ನಾವು ಕೂತಲ್ಲೇ ಎಲ್ಲಾದರೂ ಕೂತ್ಕೊಂಡು ನಾವು ಜ್ಞಾನವನ್ನು ಪಡಿಬೇಕು ಇವಾಗ ಲೈ ಪುಸ್ತಕಗಳು ಇದ್ದರೇನಾಗುತ್ತಂದ್ರೆ ನಾವು ಲೈಬ್ರರಿಗೆ ಹೋಗಬೇಕಾಗಿದೆ ಗ್ರಂಥಾಲಯಕ್ಕೆ ಹೋಗಿ ಓದಿದರಷ್ಟೇ ಪುಸ್ತಕಗಳನ್ನು ಓದೋ ಪರಿಸ್ಥಿತಿ ಬಂದಿದೆ ಆದರೆ ಈ ಬುಕ್ಗಳಿಂದ ಹೇಗಾಗಿದೆ ಅಂದರೆ ಎಲ್ಲಿ ನಮಗೆ ಸಮಯ ಸಿಗುತ್ತೆ ಎಲ್ಲಿ ನಮಗೆ ಜಾಗ ಸಿಗುತ್ತೆ ಎಲ್ಲಿ ನಮಗೆ ಅನುಕೂಲವಾಗುತ್ತೆ ಅಲ್ಲಿ ನಾವು ಇವತ್ತು ಈ ಬುಕ್ಸುಗಳನ್ನ ಓಪನ್ ಮಾಡಿಕೊಂಡು ಓದಿಕೊಂಡು ನಾವು ಪರೀಕ್ಷೆಗಳನ್ನು ಎದುರಿಸುವ ಒಂದು ಅನುಕೂಲತೆ ನಾವು ಪಡೆದಿರ್ತೀವಿ